ಹಲೋ ಹಾಯ್ ರಮೇಶ್ ಆಂ ಸೋಫಾ ಬಂತು ಮನೆಗೆ ತುಂಬ ಚೆನ್ನಾಗಿದೆ ನಾನು ಅನ್ಕೊಂಡಿದ್ಕಿಂತ ತ ಸ್ವಲ್ಪ ಚೆನ್ನಾಗೆ ಮಾಡಿ ಕಳ್ಸಿದ್ದೀರ ಖುಷಿಯಾಯಿತು ನಮ್ಮ ಹೆಂಡ್ತಿ ಮಕ್ಕಳು ಎಲ್ಲ ನೋಡಿ ಮನೆಯಲ್ಲಿ ತುಂಬ ಖುಷಿಪಟ್ಟಿದ್ದಾರೆ ನನ್ನ ಫ್ರೆಂಡ್ಸೆಲ್ಲ ಕೇಳ್ತಾಯಿದ್ದಾರೆ ಎಲ್ಲಿ ಮಾಡಿಸ್ದೆ ಹೇಗೆ ಅಂತೇಳಿ ಹೇಳಿದಿನಿ ಎಲ್ಲ ನಿಮ್ಮ ಅಡ್ರೆಸ್ ಕೊಡ್ತೀನಿ ಆಂ ಅವ್ರಿಗೂ ಚೆನ್ನಾಗಿ ಮಾಡಿಕೊಡು ಖುಷಿಯಾಯಿತು ನೀನು ಹೀಗೆ ತ ಇದೇ ಥರನೇ ಕ್ವಾಲ್ಟಿ ಮೇನ್ಟೇನ್ ಮಾಡು ಹಾಂ ಒಳ್ಳೆ ಬಿಸ್ನೆಸ್ ಸಿಗುತ್ತೆ ನಿನಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಹ್ಞೂ ಓಕೆ ಬಾಯ್